ನಮ್ಮ ರಾಜ್ಯ ಸಾರಿಗೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲೇ ಸ್ಥಾಪಿಸಲಾಯಿತು ಸಾರಿಗೆ ಕಳೆದ ಹತ್ತು ವರ್ಷದಲ್ಲಿ ಬಹಳ ಅಭಿವೃದ್ಧಿಯನ್ನ ಹೊಂದಿದೆ ಇತ್ತೀಚೆಗಷ್ಟೇ ವಿದ್ಯುತ್ ಚಾಲಿತ ಬಸ್ಸನ್ನು ಕೂಡ ಪರಿಚಯಿಸಿದ್ದಾರೆ ನಮ್ಮ ರಾಜ್ಯ ಸಾರಿಗೆ ಗುಣಮಟ್ಟ ನೋಡೋದಾದರೆ ಇವಾಗ ತುಂಬ ಬದಲಾವಣೆಯಾಗಿದೆ ಹಾಗೂ ಬಸ್ಸಿನ ಗುಣಮಟ್ಟದಲ್ಲೂ ಕೂಡ ತುಂಬ ಬದಲಾವಣೆಯಾಗಿದೆ ಬಡ ಜನರಿಂದ ಹಿಡಿದು ಶ್ರೀಮಂತರು ಪ್ರಯಾಣಿಸಲು ವಿವಿಧ ರೀತಿಯ ಬಸ್ಸುಗಳನ್ನು ಪರಿಚಯಿಸಿದ್ದಾರೆ ಹಾಗೂ ಜನರ ಸುರಕ್ಷತೆ ನೀಡಲು ಅಂತ ತುಂಬ ಅನುಭವವುಳ್ಳ ಚಾಲಕರನ್ನು ನೇಮಿಸಿದ್ದಾರೆ ಸಾರಿಗೆ ನಿರ್ವಹಣೆ ಕೂಡ ಚೆನ್ನಾಗಿದೆ ಮುಂದಿನ ದಿನ ಇನ್ನೂ ಹೆಚ್ಚು ಗುಣಮಟ್ಟ ನೀಡುವ ಭರವಸೆಯನ್ನು ಸರ್ಕಾರ ನೀಡಿದೆ ಭಾರತದಲ್ಲಿ ಪ್ರಯಾಣ ದರವು ಕೂಡ ಬೇರೆ ಬೇರೆ ಇದೆ ಹಲವಾರು ರಾಜ್ಯಗಳಲ್ಲಿ ಕೆಲವೊಂದು ರಾಜ್ಯದಲ್ಲಿ ಕಡಿಮೆ ಬೆಲೆ ಇದೆ ಹಾಗೆ ಕೆಲವೊಂದು ರಾಜ್ಯದಲ್ಲಿ ಬೆಲೆ ಜಾಸ್ತಿ ಇದೆ ಇನ್ನು ಕೆಲವೊಂದು ರಾಜ್ಯದಲ್ಲಿ ಮಕ್ಕಳಿಗೆ ಅಂತ ರಿಯಾಯಿತಿ ದರ ಹಾಗೂ ಮಹಿಳೆಯರಿಗೆ ಫ್ರೀ ಟಿಕೆಟ್ ಹಾಗೂ ವಯಸ್ಸಾದವರಿಗೆ ರಿಯಾಯಿತಿ ದರ ಕೂಡ ನೀಡುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ರಿಯಾಯಿತಿ ದರವನ್ನು ಕೂಡ ಎಲ್ಲರಿಗೂ ನೀಡುತ್ತೆ